ಹಲೋ ಯಾರು ಹೇಳಿ

ಹಾಂ ಧನಲಕ್ಷ್ಮಿ ಬ್ಯಾಂಕು ಮತ್ತೆ ನಾನು ಧನಲಕ್ಷ್ಮಿ ಬ್ಯಾಂಕಿನ ಮ್ಯಾನೇಜರೇ ಮಾತಾಡ್ತಾ ಇರೋದು ನಮಸ್ಕಾರ

ಹಾಂ ಹಾಂ

ಹೌದಾ ಇದು ಎಷ್ಟು ಗ್ರ್ಯಾಮ್ ಇರಬೋದು

ಅಷ್ಟೆಯೇ ಒಡವೆಗಳಿರೋದು ಸರಿ ತೊಗೊಂಡು ಎಷ್ಟೂತ್ತಿಗೆ ಬರುತ್ತೀರಿ ಒಂದು ಒಂದು ಹತ್ತು ಗಂಟೆ ಹತ್ತೂವರೆ ಬರೋಕಾಗುತ್ತಾ ಹಾಂ ನೀವು ಯಾವತ್ತು ಬಂದ್ರೂ ಯಾವತ್ತು ಬಂದ್ರೂ ಬೆಳಿಗ್ಗೆ ಒಂದು ಹತ್ತು ಹತ್ತು ಹತ್ತೂವರೆ ಅಷ್ಟರೊಳಗೆ ಬನ್ನಿ ಹಾಂ ಆ ಒಡವೆಗಳ ಜೊತೆಗೆ ನಿಮ್ದೊಂದು ಆಧಾರ್ ಕಾರ್ಡು ನಮ್ಮ ಬ್ಯಾಂಕಿಂದು ಪಾಸ್ ಬುಕ್ಕು ಮತ್ತು ನಿಮ್ಮದು ಫೋಟೋ ಇಷ್ಟು ತೊಗೊಂಡು ಒಡವೆಗಳು ತೊಗೊಂಡು ಬನ್ನಿ ಅದರದ್ದು ಎಲ್ಲವು ಪೇಪರು ವರ್ಕ್ಸು ಎಲ್ಲ ಮಾಡಿ ಎಲ್ಲ ಮುಗಿಸಿ ಕೊನೆ ಪಕ್ಷ ಮಧ್ಯಾಹ್ನದೊಳಗೆ ನಿಮಗೆ ಸಾಲ ದೊರೆಂಗೆ ಮಾಡ್ತೀವಿ ಹಾಂ ಆವತ್ತೇ ನೀವು ಬೆಳಿಗ್ಗೆ ಒಂದು ಹನ್ನು ಹತ್ತೂವರೆಗೆ ಬಂದರೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಅಷ್ಟರೊಳಗೆ ನಿಮಗೆ ಲೋನ್ ನಿಮಗೆ ಆಗೋಗುತ್ತೆ ಹಾಂ ಆಮೇಲೆ ಆಧಾರ್ ಕಾರ್ಡು ಬೇಕು ಮತ್ತು ಇದು ಬ್ಯಾಂಕ್ ಪಾಸ್ ಬುಕ್ ಬೇಕು ನಮ್ಮ ಬ್ಯಾಂಕ್ದು

ಈಗ ಫಸ್ಟು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಹಾಗಿದ್ರೆ ಹಾಂ ಯಾಕೆಂದ್ರೆ ನಮ್ಮ ನಮ್ಮ ಬ್ಯಾಂಕಲ್ಲಿ ನಮ್ಮ ಬ್ಯಾಂಕಲ್ಲಿ ನಾವು ಸಾಲ ಕೊಡಬೇಕಾದರೆ ನಿಮಗೆ ನಮ್ಮ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇರಬೇಕು ಹಾಂ ಅಕೌಂಟ್ ತೆರೆ ಖಾತೆ ತೆರೆಬೇಕು ಬೇರೆವ್ರು ಇದ್ರೆ ಅವ್ರ ಹೆಸರಲ್ಲೇ ಎಲ್ಲ ದಾಕ ದಾಖಲೆಗಳೆಲ್ಲ ತೊಗೊಂಡು ಬರಬೇಕು ಹಾಂ ಅವ್ರದು ಏನಿದೆ ನಿಮ್ಮ ಇದಾಗೊಲ್ಲ ಅವರ ದಾಖಲೆಗಳು ತಂದು ಅವ್ರದ್ದೇ ಒಡವೆನ ಅದರಲ್ಲಿ ಮಡಗಿ ಅದಕ್ಕೆ ಸಾಲ ಕೊಡ್ತೀವಿ ಆದರೆ ಬಿಡ್ಸ್ಕೋ ಬೇಕಾರೆ ಅವರೇ ಬರಬೇಕು ಹಾಂ ಮತ್ತೆ ಒಂದು ಗ್ರಾಮ್ಗೆ ಮೂರು ಸಾವಿರ್ದ ಐನೂರು ರೂಪಾಯಿ ಅಂತೆ ಕೊಡ್ತೀವಿ ಸಾಲ ಹಾಂ ಅದಕ್ಕೆ ನಾವು ವರ್ಷಕ್ಕೆ ಹದಿನೆಂಟು ಶೇಕಡಾ ಹದಿನೆಂಟರಷ್ಟು ಬಡ್ಡಿ ಹಾಕ್ತೀವಿ

ಜಾಸ್ತಿಯಾಗೊಲ್ಲ ಕಡಿಮೆಯೇ ಮತ್ತು ಒಂದ್ರು ಒಂದು ಪರ್ಸೆಂಟ್ ಆದ್ರೂ ಕೂಡಲಿಲ್ಲ ಹನ್ನೆರಡು ಆಗಿದೆ ಇದು ಒಂದು ಪಾಯಿಂಟ್ ಫೈವ್ ಅಂತ ಅಂದ್ಕೊಂಡು ಹಾಕಿರ್ತೀವಿ ವರ್ಷಕ್ಕೆ ಲೆಕ್ಕ ಅದು ಹಾಂ ಏಯ್ಟೀನ್ ಪರ್ಸೆಂಟ್ ಅಂತ ಹಾಂ

ಹಾಂ ಒಂದು ಹತ್ತೂವರೆಗೆ ಬನ್ನಿ ಹಾಂ ಇದೆ ಯಾರ ಹೆಸರಲ್ಲಿ ಯಾರ ಯಾರ ಹೆಸ್ರು ಅದ್ರಲ್ಲಿ ತಕೋ ಹಾಂ ಅಲ್ಲಿ ಅಲ್ಲೇ ಬಂದು ಪಸ್ಟು ಅಕೌಂಟ್ ಓಪನ್ ಮಾಡಿಬಿಡಿ ಹಾಂ ಇದನ್ನು ಬ್ಲೆಡ್ಜ್ ಮಾಡಿ ಹಾಂ ಇಯಾ ಇದಕ್ಕೇ ಇನ್ನೊಂದು ಕೊಡ್ತೇನೆ ಆಂ ಬನ್ನಿ ಬನ್ನಿ ಬನ್ನಿ ಹಾಂ ಸ್ವಾಗತ ಬನ್ನಿ ನಿಮಗೆ ನಮಸ್ಕಾರ